ನಮ್ಮ ಕುಟುಂಬದಲ್ಲಿ ಮಹಿಳೆಯರು ಮತ್ತು ಪುರುಷರ ಪಾತ್ರಗಳಂತ ಹೇಳಿದರೆ ನಾವು ಮಹಿಳೆಯರು ಮತ್ತು ಪುರುಷರನ್ನು ಒಂದು ಭೇದಭಾವದಲ್ಲಿ ನಾವಿಲ್ಲ ನಾವೊಂದು ಮನೆಯ ಎಲ್ಲ ಕೆಲಸಗಳಿಗೂ ನಾವು ಒಟ್ಟುಗೂಡಿ ಕೆಲಸಗಳನ್ನೆಲ್ಲ ಮಾಡ್ತೇವೆ ಹಾಗಿರುವಾಗ ನಮ್ಮ ಮನೆಯಲ್ಲಿ ನಾವೂ ನಾವು ಏನೇ ಕೆಲಸ ಮಾಡೋದಂತ ಹೇಳಿದ್ರೂ ಸಹಾ ನಾವು ಪುರುಷರು ಹೊರಗೆ ಕೆಲ್ಸಕ್ಕೆ ಹೋದ್ನಂತ್ರ ಮನೆಯಲ್ಲಿ ಮಹಿಳೆ ಮಹಿಳೆಯಿರೋದೆ ಕೆಲಸ ಮನೆಯಲ್ಲಿ ಇರ್ತದೆ ಹಾಗಿರುವಾಗ ಅವರಿಗೆ ಟೈಮ್ ಸಿಕ್ಕಾಗಲೆಲ್ಲ ನಾವು ಒಟ್ಟಿಗೆ ಮನೆ ಕೆಲಸ ಸಹಾ ಅವರೊಟ್ಟಿಗೆ ನಮಗೆ ಸಿಕ್ಕ ಸಮಯದಲ್ಲಿ ಮಾಡ್ತೇವೆ ಹಾಗಿರುವಾಗ ನಾವು ಮನೆಯಲ್ಲಿ ಏನು ದನ ಕರು ಮತ್ತೆ ಇವುಗಳನ್ನೆಲ್ಲ ಸಾಕುವುದರಿಂದ ಇದನ್ನೆಲ್ಲ ಇವರು ಮನೆ ಕೆಲಸದಲ್ಲಿ ಇವರು ಮಾಡುವಾಗ ಇವರೂ ಇದಂದರಲ್ಲಿ ಹಾಲು ಕರಿಯುವುದು ಮತ್ತೆ ದನಗಳನ್ನೆಲ್ಲ ಹೊರಗೆ ಕಟ್ಟುವುದು ಇದರಲ್ಲೆಲ್ಲ ನಾವು ಸಹಾ ಇವರೊಟ್ಟಿಗೆ ಮಹಿಳೆಯರೊಟ್ಟಿಗೆಲ್ಲ ಸೇರಿ ಮಾಡ್ತೇವೆ ಅದೇ ರೀತಿ ಇವಾ ನಾವು ಹೊರಗೆ ಕೆಲಸ ಮಾಡುವುದರಿಂದ ನಮಗೆ ಇದರಲ್ಲಿ ಇವರೊಟ್ಟಿಗೆ ಒಂದು ಟೈಮ್ ಸಿಗೋದೆ ಸಿಗುವುದಿಲ್ಲ ಕೆಲಸ ಮಾಡಲಿಕ್ಕೆ ಹಾಗಿರುವಾಗ ನಮಗೆ ತಿಕ್ಕ ಸಿಕ್ಕ ಸೈಮ್ ಟೈ ಸಿಕ್ಕ ಟೈಮಲ್ಲಿ ಈ ಮನೆ ಕೆಲಸ ಮಹಿಳೆಯರಿಗೆ ಮತ್ತೆ ನಾವೆಲ್ಲ ಒಟ್ಟಿಗೆ ಮಾಡುವುದರಿಂದ ನಮ್ಮ ಮನೆಯ ಕೆಲಸ ನಾವೇ ಮಾಡುವುದರಿಂದ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದೂ ಬಾಂಧವ್ಯದ ರೀತಿಯಲ್ಲಿ ಇರ್ತೇವೆ ಹಾಗಿರುವಾಗ ನಾವೂ ನಮ್ಮ ಮನೆಯಲ್ಲಿ ಒಂದೂ ಭೇದ ಭಾವ ಮಹಿಳೆಯರು ಮತ್ತು ಈಗೇ ಪುರುಷರನ್ನು ಒಂದೂ ಭೇದಭಾವ ಇಲ್ಲದೆ ನಾವು ಕೆಲಸ ಎಲ್ಲ ಮಾಡ್ತೇವೆ ಹಾಗಿರುವಾಗ ಮನೆಯ ಯಾವುದೇ ಒಂದು ಕೆಲಸನ್ನಾಗ್ಲಿ ನಾವು ಹಂಚಿಕೊಂಡು ಮಾಡ್ತೇವೆ ಹಾಗಿರುವಾಗ ಮನೆಯಲ್ಲಿ ಒಂದೂ ಒಳ್ಳೆಯತನ ಇರ್ತದೆ ಹಾಗೆಯೇ ಕುಟುಂಬ ಸಹಾ ಒಂದು ತುಂಬು ಕುಟುಂಬದಲ್ಲಿ ನಾವು ತುಂಬ ಒಳ್ಳೆ ರೀತಿಯಲ್ಲಿ ಇರ್ತೇವೆ ಹೀಗಿರುವಾಗ ನಾವು ಮನೆ ಕೆಲಸ ಏನು ಇದ್ದರು ಸಹಾ ನಾವು ಒಟ್ಟಿಗೆ ಮಾಡಬೇಕು ಹಾಗೆಯೇ ನಮ್ಮ ಕೆಲಸ ನಾವೇ ಮಾಡೋದ ನಾವೇ ಮಾಡಿಕೊಂಡು ಮನೆಯಲ್ಲಿಯೇ ಮಾಡುವುದರಿಂದ ಒಂದು ಒಳ್ಳೆಯ ರೀತಿಯ ಕುಟುಂಬ ಅಂತ ನಮಗೆ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅಷ್ಟೆ ಹಾಗಿರುವಾಗ ಈಗೆ ನಾವೂ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊಳ್ತಿರಬೇಕು